ನಮಸ್ತೆ ನಮಗೊಂದು ಗಾಡಿ ಬೇಕಾಗೇತಿ ರೀ ಕ್ರೆಷರ ಕ್ರೆಷರ್ ನಾವು ತಿರುಪತಿ ಟ್ರಿಪ್ ಮಾಡ್ಬೇಕಾಗಿತ್ತು ರೀ ಅದಕ್ಕೆ ನಾವು ಈ ವಾರ್ದೊಳಗೆ ಹೋಗ್ಬೇಕಂದು ಮಾಡೀವಿ ರೀ ಅಮೌಂಟ್ ಎಷ್ಟು ಆಗತ್ತೆ ರೀ ಯ

ಅದಕ್ಕೆ ಅಮೌಂಟ್ ಎಷ್ಟು ಆಗುತ್ತೆ ರಿ ಐದು ಸಾವಿರ ರೂಪಾಯಿ ಆಗತ್ತೆ ರೀ ನೋಡಿ ತಗೋರ್ರಿ ನೋಡ್ತಿವಿ ಯಾವ್ಯಾವ ಪ್ಲೇಸ್ ಅದಾವೆ ಅಲ್ಲಿ ಏನೇನು ಅದಾವೆ ನೋಡಿ ರೀ ಪಾ ಕಡ್ಮೆ ಮಾಡಿ ತಗೋರಿ ನೋಡಿ ಇದು ಮಾಡಿರಿ ನಾವು ಭಾಳ ಜನ ಆಗ್ತೀವಿ ಒಂದು ಎಂಟು ಹತ್ತು ಜನ ಆಗ್ತೀವಿ ಭಾಳ ಆತು ರಿ ಐದು ಸಾವಿರ ರೂಪಾಯಿ ಆದ್ರೆ

ಹೌದೆ

ಆಯ್ತು ನೋಡಿ ಇದು ಮಾಡಿರಿ ನಾವು ಇದು ಮಾ